ಹೌದು ನಾವು ನಾನು ಒಬ್ಬೊಬ್ಬರು ಒಂದೊಂದು ವಿಧ ಒಂದೊಂದು ವಿಧವಾಗಿ ಒಂದು ಅಡುಗೆ ಮಾಡುವ ಮಾಡ್ತಾರೆ ನಿಜಾನೆ ಆದರೆ ನಾನು ಮಾಡೋದು ಒಂದು ಯಾವ ಥರ ಅಂದರೆ ಬಿರಿಯಾನಿ ಮಾಡೋದು ಯಾವ ಥರ ಅಂದರೆ ಕೂಡ ಬಿರಿಯಾನಿ ಪ್ರಥಮವಾ ನಾವು ಮಾಡೋದೇನೆಂದ್ರೆ ಅಕ್ಕಿ ಹಾಕಿ ನಾವು ಅಕ್ಕಿ ಒಬ್ಬೊಬ್ಬರು ಅಕ್ಕಿ ಮಸಾಲೆ ಹಾಕಿ ಅಕ್ಕಿ ಹಾಕ್ತಾರೆ ನಾವೇನು ಮಾಡ್ತೀರೆಂದ್ರೆ ನಾವು ಫಸ್ಟ್ ಮೊದಲನೇದಾಗಿ ನಾವು ಮಸಾಲೆಯಲ್ಲ ಎಣ್ಣೆ ಹಾಕಿ ಮದ್ರ್ ಮೇಲೆ ಆಮೇಲೆ ಈರುಳ್ಳಿ ಟೊಮೋಟೊ ಆ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಎಲ್ಲ ನಾನು ಹಾಕ್ಕೊಂಡು ನಾವು ಅದನ್ನು ಫಸ್ಟ್ ನಾವು ಏನು ಮಾಡ್ತೀರಿ ಅಂದರೆ ಅದೆಲ್ಲರನ್ನನೂ ಮಿಶ್ರಣ ಮಾಡ್ಕೊಳ್ತಾ ಇರ್ತೀವಿ ನಂತರ ಎಲ್ಲ ಮಸಾಲೆಗಳೆಲ್ಲ ಹಾಕಿದ ನಂತರ ಚಿಕನ್ ಹಾಕ್ತಾರೆ ಚಿಕನ್ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ತಕ್ಕ ಹಾಗೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತಾರೆ ಎಲ್ಲ ಎಲ್ಲ ಚೆನ್ನಾಗಿ ಹಿಡಿಬೇಕಂತ ಅದನ್ನು ಮಾಡ್ತೀರಿ ಎಲ್ಲ ಮಸಾಲೆಯೆಲ್ಲ ಹಾಕಿ ಅದಕ್ಕೆ ಏನು ಬೇಕು ಮಜ್ಜಿಗೆಯೆಲ್ಲ ಮಿಕ್ಸ್ ಮಾಡ್ತೀವಿ ಮೊಸರೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಮಸಾಲೆ ಐಟೆಮ್ ಎಲ್ಲ ಹಾಕಿ ಚಿಕನ್ ಎಲ್ಲ ಗ್ರೇವಿ ಥರ ಮಾಡ್ತೀರಿ ಮಾಡಿಬಿಟ್ಟು ಅದಕ್ಕೆ ನೀರು ಫಸ್ಟ್ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೇಲಿ ಏನು ಮಾಡ್ತೀವೆಂದ್ರೆ ಅಕ್ಕಿ ಎಷ್ಟಿದೆಯೋ ಅದಕ್ಕೆ ಎರಡರಷ್ಟು ನಾವು ನೀರು ಇಟ್ಕೊಂಡು ನೀರಿಟ್ಟು ಪಕ್ಕದಲ್ಲಿ ಇಟ್ಕೊಳ್ತೀರಿ ಅದಕ್ಕೆ ಆಮೇಲೆ ನೀರಾ ನೀರು ಆ ನೀರನ್ನು ಅದಕ್ಕೆ ಬೇರೆಸ್ತೀರಿ ನಾವು ಬೆರೆಸಿದ ಮೇಲೆ ಚೆನ್ನಾಗಿ ನೀರು ಕುದ್ದ ಮೇಲೆ ಆಮೇಲೆ ಅಕ್ಕಿಯನ್ನು ತೊಳೆದು ಅಕ್ಕಿಯನ್ನು ಹಾಕ್ತೀರಿ ಅದು ಒಂದು ವಿಧ ಆಗುತ್ತೆ ಆದರೆ ಮಾ ಇನ್ನೊಂದು ವಿಧ ಯಾವ ಥರ ಮಾಡ್ತಾರೆ ಅಂದರೆ ಇನ್ನೊಬ್ಬರು ಅದರ ಬದ್ಲು ಅವರು ಸಹ ಆ ಮಸಾಲೆ ಅದೇ ಥರನೇ ಎಣ್ಣೆ ಎಣ್ಣೆ ಹಾಕಿ ಆಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೋಟೊ ಅದೇನೇನಿದೆಯೋ ಚಿಕನ್ ಮಸಾಲೆ ಇದೆಲ್ಲ ಹಾಕಿ ಅದರ ಮೇಲೆ ಚಿಕನನ್ನು ಸಹ ಹಾಕಿ ಅದಕ್ಕೆ ಬೇಕಾದ ಮಸಾಲಗಳೆಲ್ಲ ಹಾಕ್ತಾರೆ ಹಾಕಿ ಮಿಶ್ರವಾಗಿ ಎಲ್ಲ ಮಸಾಲೆ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿ ಅದಕ್ಕೂ ಸಹ ಮೊಸರು ಎಲ್ಲ ಹಾಕಿ ಏನೇನು ಬೇಕೋ ಐಟಂಗಳೆಲ್ಲ ಥಿಂಗ್ಸ್ ಎಲ್ಲ ಹಾಕಿದ ತಕ್ಷಣ ಆಮೇಲೆ ಅದಕ್ಕೆ ಡೈರೆಕ್ಟಾಗೇ ಅಕ್ಕಿಯೇ ಹಾಕಿ ಬಿಡ್ತಾರೆ ನೀರು ಹಾಕೋದು ಮುಂಚೆಯೇ ಅಕ್ಕಿ ಹಾಕ್ತಾರೆ ಅಕ್ಕಿ ಹಾಕಿ ಚೆನ್ನಾಗಿ ಅದು ಸ್ವಲ್ಪೊತ್ತು ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ತಾರೆ ಒಬ್ಬೊಬ್ಬರು ಆ ಥರ ಸಹ ಮಾಡ್ತಾರೆ ಆಮೇಲೆ ಮತ್ತೊಬ್ಬರು ಏನು ಮಾಡ್ತಾರೆ ಅಂದರೆ ಈಗ ಅಕ್ಕಿ ಅಕ್ಕಿ ಅಕ್ಕಿ ಹಾಕದಿರ ಮಸಾಲೆ ಅಕ್ಕಿ ಹಾಕದಿರ ಏನು ಮಾಡ್ತಾರೆಂದ್ರೆ ಫಸ್ಟ್ ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಹಾಕಿ ಟೊಮೇಟೊ ಹಾಕಿ ಇದೇನೇನು ಐಟೆಮ್ ಬೇಕೋ ಎಲ್ಲ ಹಾಕಿದ ತಕ್ಷಣ ಆಮೇಲೆ ಚಿಕನ್ ಹಾಕಿ ಮಸಾಲೆಯೆಲ್ಲ ಹಾಕಿ ಆಮೇಲೆ ಅದಕ್ಕೆ ಬೇಕಾದಂತಹ ಮೊಸರು ಚಿಕನ್ ಮಸಾಲೆ ಮಟನ್ ಮಸಾಲೆ ಇದೆಲ್ಲ ಹಾಕಿ ಗರಮ್ ಮಸಾಲೆ ಎಲ್ಲ ಹಾಕಿದ್ಮೇಲೆ ಆಮೇಲೆ ಅದಕ್ಕೆ ಅದಕ್ಕೆ ಚೆನ್ನಾಗಿ ಗ್ರೇವಿ ಮಾಡ್ಕೊಳ್ತಾರೆ ಗ್ರೇವಿ ಮಾಡ್ಕೊಂಡ್ಮೇಲೆ ಆಮೇಲೆ ಏನು ಮಾಡ್ತಾರೆ ಇನ್ನೊಂದರಲ್ಲಿ ನೀರು ಬಿಸ್ನೀರು ಇಟ್ಕೊಂಡಿರ್ತಾರೆ ನೀರೆಲ್ಲ ಆ ಬಿಸಿ ನೀರಲ್ಲಿ ಅಕ್ಕಿಯನ್ನ ಹಾಕ್ತಾರೆ ಅಕ್ಕಿ ಹಾಕಿ ಆಮೇಲೆ ಗ್ರೇವಿ ಚೆನ್ನಾಗಿ ಹಾಕಿದ್ಮೇಲೆ ಆ ಅಕ್ಕಿಯಲ್ಲಿ ಅರ್ಧ ಅಕ್ಕಿ ಬೆಂದ ಮೇಲೆ ಅರ್ಧ ಅಕ್ಕಿ ಆದಮೇಲೆ ತಕ್ಷಣ ಅದೇ ಅದರಲ್ಲಿ ಅನ್ನ ತೆಗೆದು ಇದ್ರ್ಕ್ ಹಾಕ್ತಾರೆ ಅರ್ಧ ಬೆಂದ ಮೇಲೆ ಆ ಅರ್ಧ ಆದಮೇಲೆ ಇದಕ್ಕೆ ಹಾಕಿ ಆಮೇಲೆ ಧಮ್ಗೆ ಹಾಕ್ತಾರೆ ಅವರು ಧಮ್ಗೆ ಹಾಕಿ ಈ ಥರ ಮೂರು ವಿಧವಾಗಿ ಥರ ಅದ್ರಲ್ಲಿ ಬಿರಿಯಾನಿ ಸಹ ಮಾಡ್ತಾರೆ ಆ ಥರ ಮಾಡ್ತಾರೆ